ಫ್ಲಿಪ್ಕಾರ್ಟ್ ಅನ್ನೋದು ಬೆಸ್ಟ್ ಆ್ಯಪ್ ಆ ಆ್ಯಪ್ ಮೂಲಕ ನಾವು ಪ್ರಾಡಕ್ಟನ್ನು ಖರೀದಿ ಮಾಡ್ಬೋದು ಆ ಆ್ಯಪ್ನಲ್ಲಿ ಸಾವಿರಾರು ಲಕ್ಷಾಂತರ ಪ್ರಾಡಕ್ಟ್ಸ್ ಇರ್ತಾವೆ ನಾವು ನಮಗೆ ಮನೆಗೆ ಬೇಕಾದಂತಹ ಇಲ್ಲ ಪರ್ಸನಲ್ ಇಲ್ಲ ಮಟೀರಿಯಲ್ಸು ಎಲೆಕ್ಟ್ರಾನಿಕ್ಸು ಕ್ಲಾತು ಯಾವ್ದು ಬೇಕಾದ್ದನ್ನ ನಾವು ಪರ್ಚೆಸ್ ಮಾಡ್ಬೌದು ನಾನು ವಾಚನ್ನು ಆರ್ಡರ್ ಮಾಡಿದ್ದೆ ವಾಚ್ ಆರ್ಡರ್ ಮಾಡಿದ್ದೆ ಆನ್ಲೈನ್ನಲ್ಲಿ ಫಸ್ಟು ವಾಚ್ ಸೆಲೆಕ್ಷನ್ ಮಾಡಿ ಆಮೇಲೆ ಅದನ್ನು ಫ್ಲಿಪ್ಕಾರ್ಟ್ದವರು ಆರ್ಡರ್ ಪ್ಲೇಸ್ ಮಾಡ್ತಾರೆ ಆರ್ಡರ್ ಪ್ಲೇಸ್ ಆದಮೇಲೆ ಅದಕ್ಕೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಇಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ಇನ್ನೂ ಚಲೋನ ಕ್ಯಾಶ್ ಆ್ಯಂಡ್ ಡೆಲಿರಿ ಆದರೆ ಒಂದು ಸಲ ಮನೆಗೆ ತೊಗೊಂಬಂದಿರ್ತಾರೆ ಆ ಪ್ರಾಡಕ್ಟನ್ನು ತೊಗೊಂಡು ಬಂದಾಗ ನಮ್ಮ ಕಡೆ ಕ್ಯಾಶ್ ಇರೋದಿಲ್ಲ ಸೋ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತಾವೆ ಅದಕ್ಕಾಗಿ ನಾವೇನು ಮಾಡ್ತೀವಿ ಆನ್ಲೈನ್ ಪೇಮೆಂಟೇ ಮಾಡಿದರೆ ಚಲೋ ಅಂದರೆ ಇನ್ನೂ ಜಲ್ದಿ ಆನ್ಲೈನ್ ಪೇಮೆಂಟ್ ಮಾಡಿದರೆ ಜಲ್ದಿ ಕಳಿಸ್ಕೊಡ್ತಾರೆ ಮತ್ತೂ ಏನಾದರೂ ಆಫರ್ಸ್ ಇದ್ದರೆ ಆ ಪ್ರಾಡಕ್ಟ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರತೈತಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಲೆಸ್ ಮಾಡಿ ಅದು ಎಮ್ ಆರ್ ಪಿ ಥ್ರೀ ಹಂಡ್ರೆಡ್ ಎಕ್ಸಾಂಪಲ್ ಇರತೈತಿ ಮುನ್ನೂರು ರೂಪಾಯಿ ಆಗತೈತಿ ಆ ಮುನ್ನೂರು ರೂಪಾಯಿದಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಮಗಾ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ ಮತ್ತು ಡೆಲಿವರಿ ಪ್ಯಾಕೆಜಿಂಗ್ ಭಾರಿ ಚಂದ ಮಾಡಿರ್ತಾರೆ ಭಾರಿ ಪರ್ಫೆಕ್ಟ್ಲಿ ಎಲ್ಲೂ ಅದು ಓಪನ್ ಆಗ್ಲಾರ್ದಂಗ ಪ್ರಾಡಕ್ಟನ್ನು ಪ್ಯಾಕೇಜಿಂಗ್ ಮಾಡಿ ನಮಗೆ ಕಳಿಸ್ತಾರೆ ಕಳ್ಸ್ದಾಗ ಮತ್ತದು ನಮಗೊಂದು ಮೆಸೇಜು ಹಾಕಿರ್ತಾರೆ ಆ ಪ್ರಾಡಕ್ಟ್ ಏನಾದರೂ ಆಗಿದ್ರೆ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಸೋ ಬಿಫೋರ್ ನೀವು ಆ ಡೆಲಿವರಿ ಬಾಯ್ ಕಡೆನೇ ಅದನ್ನು ಪ್ರಾಡಕ್ಟ್ ಬಾಕ್ಸನ್ನು ಓಪನ್ ಮಾಡಿ ಅದ್ರಾಗಿಂದು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಶೂಲ ಮಾಡಬೇಕು ಇಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಕಳ್ಸ್ಬೇಕಂತ ಈ ಥರ ಎಲ್ಲ ನಮಗೆ ಬಿಫೋರ ಒಂದು ಮೆಸೇಜ್ ಹಾಕಿರ್ತಾರೆ ಸೋ ಈ ಥರ ಫ್ಲಿಪ್ಕಾರ್ಟ್ದವರು ಸರಿಯಾಗಿ ನಮಗೆ ಒಳ್ಳೆಯ ರೀತಿಯಾಗಿ ಸರ್ವಿಸನ್ನು ಕೊಡ್ತಾರೆ ವೆರಿ ಅದು ಒಳ್ಳೆಯ ಒಂದು ಫ್ಲಿಪ್ಕಾರ್ಟ್ ಕಂಪನಿ ಬೆಸ್ಟ್ ಸರ್ವೀಸ್ ಪ್ರಾಡಕ್ಟ್ ಸಪ್ಲೈ ಮಾಡ್ತಾರೆ ಪ್ರಾಡಕ್ಟನ್ನು